ಸರ್ ನಮಸ್ತೆ ಏನಿಲ್ಲ ಸರ್ ಇವಾಗ ಪದೆ ಪದೆ ನಾವು ಇಲ್ಲೆ ಕೊಪ್ಳ ಜಿಲ್ಲೆದವ್ರು ನಮಿಗೆ ಪದೆ ಪದೆ ಬ್ಯಾಂಕಿಂದ ಕಾಲ್ ಬರ್ತಾ ಇರ್ತದೆ ಸರ್ ಅದು ಕ್ರೆಡಿಟ್ ಮಾಡಿಕೊಳ್ಳಿ ಕ್ರೆಡಿಟ್ ಕಾರ್ಡ್ ಮಾಡಿಸ್ಕೊ ರೀ ಎ ಟಿ ಎಮ್ ಇದೆಯಾ ಅಥವಾ ನಿಮ್ಮ ಬ್ಯಾಂಕಲ್ಲಿ ಏನಿದೆ ಎಷ್ಟಿದೆ ಲೋನ್ ತಗೊತಿರಾ ಈ ಎಲ್ಲ ನಮಗೆ ಜೀವ ತಿಂತಾ ಇದಾರೆ ಸರ್ ಈ ರೀತಿ ಆದರೆ ನಾವು ಯಾವಯಾವ್ದೋ ಟೆನ್ಷನಲ್ಲಿ ಏನೇನೊ ಕೆ ವರ್ಕ್ ಮೇಲೆ ಇರ್ತೀವಿ ಯಾವ ಯುಟಿಲೈಝ್ ಆಗತ್ತೆ ಸರ ಯಾವುದು ಆಗೊದಿಲ್ಲ ಸುಮ್ನೆ ಸರ ಕೇಳ್ತೀರಿ ಕೇಳೋದು ತಪ್ಪಲ್ಲ ನೀವು ಕೇಳಿದ ಮೇಲೆ ಈಗ ಲೋನ್ ಕೆಲವೊಬ್ರು ಮನಸ್ಥಿತಿ ಹೇಗೆ ಹೇಗೆ ಇರುತ್ತೊ ಏನು ಇರುತ್ತೊ ಗೊತ್ತಿರಲ್ಲ ಈಗ ಲೋನ್ ಅಂತು ಸರ್ ಇವೆಲ್ಲ ಇವೆಲ್ಲ ಹೇಳ್ತಿರ ಯಾವ್ದೆ ಒಂದು ಸರ್ಕಾರಿ ಒಂದು ಸಬ್ಸಿಡಿ ಇದೆ ಸರ್ ಅದ್ರ ಲೋನ್ ಮಾಡಿಕೊಡಿ ಅಂತಂದರೆ ತಿಂಗ್ಳಾನುಗಟ್ಲೆ ಅಲ್ದಾಡಿಸ್ತೀರ ಏ ಅದೆಲ್ಲ ನಮ್ಗೆ ರೂಲ್ ಇಲ್ಲ ಹಂಗ್ ಹಿಂಗ ಅಂತೀರಿ ಇದು ಹೆಂಗ್ ರೂಲ್ ಇರತ್ತೆ ಸರ್ ನಿಮ್ಮ ಮಾತು ನಾವು ಕೇಳಬೇಕು ಆದರೆ ನಮ್ಮ ಮಾತನ್ನು ನೀವು ಕೇಳೋದಿಲ್ಲ ಸರ್ ಸರ್ ಪ್ರೈವೆಟ್ ಬ್ಯಾಂಕ್ನಾಗೆ ಅಂತಂದ್ರೆ ನೀವು ಪ್ರೈವೆಟ್ ಬ್ಯಾಂಕ್ನವರು ಬ ದಿವ್ಸಕ್ಕೆ ಹತ್ತು ಆರು ಸರಿ ಫೋನ್ ಮಾಡ್ಬೋದಾ ಸರ್ ಅದು ಇದೆಯಾ ಸರ್ ಆದೇಶ ಆರ್ ಬಿ ಐ ಹೇಳಿ ಸರ್ ನೀವು ಕಾಲ್ ಮಾಡಿದಾಗ್ಲೆಲ್ಲ ಸರ್ ನೀವು ಕಾಲ್ ಮಾಡಿದಾಗ್ಲೆಲ್ಲ ನಾವು ಫೋನ್ ಎತ್ತಿ ಮಾತಾಡ್ಲೇಬೇಕು ಅನ್ನೊ ರೂಲ್ ಏನು ಇಲಲ್ಲ ಸರ್ ಏ ಯಾಕೆ ರೀ ಫೋನ್ ಎತ್ತಲ್ಲ ಬ್ಯಾಂಕ್ಯಿಂದ ಫೋನ್ ಬಂದರು ಆ ಲೋನ್ ತಗೊಳ್ಳಿ ರೀ ಅದು ಇದು ಅಂತೇಳಿ ಇರಿಟೇಟ್ ಮಾಡ್ತರೆ ಸರ್ ಒಬ್ಬೊಬ್ಬರ ಮನಸ್ಥಿತಿ ಹೇಗ್ ಹೇಗ್ ಇರತ್ತೊ ಏನೋ ಗೊತ್ತಿಲ್ಲ ಫೋನ್ನಾಗೆ ಬೇರೆ ರೀತಿಂದ ಮಾತಾಡಿದರು ಕೂಡ ಅಪರಾಧ ಸರ ಬಿಝಿ ಅದೇವೆ ಅಂತ ಪದೆ ಪದೆ ಹಚ್ತರ್ ಸರ್ ಈಗ ಯಾರೋ ಸರ್ ನಾವು ಬ್ಯಾಂಕಿಂದ ನವೀನ್ ಅಂತ ಮಾತಾಡೋದು